ಡ್ರಾಯಿಂಗ್ ಎನ್ನುವುದು ನನಗೆ ಬಹಳ ಹುಚ್ಚು ಚಿಕ್ಕಂದಿನಿಂದಲು ನನಗೆ ಡ್ರಾಯಿಂಗಂದ್ರೆ ಹುಚ್ಚು ಯಾಕೆಂದರೆ ನಮ್ಮ ಮಾವನ ಕಡೆಯಿಂದ ಅಂದರೆ ನನ್ನ ತಾಯಿಯ ತಮ್ಮನ ಕಡೆಯಿಂದ ನನಗೆ ಅದು ಬಳುವಳಿಯಾಗಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ ಡ್ರಾಯಿಂಗಲ್ಲಿ ಕರಗತವಾಗಿದೆ ಚಿಕ್ಕಂದಿನಿಂದ ನಾವೆಲ್ಲ ತುಂಬ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾ ಇದ್ದೆ ಹಾಗಾಗಿ ನನಗೆ ಡ್ರಾಯಿಂಗ್ ಕಡೆ ಹುಚ್ಚು ಬೆಳಿತು ಆದರೆ ಅಪ್ಪ ಅಮ್ಮನ ಕಡೆಯಿಂದ ನನಗೆ ಸೈನ್ಸ್ ಸೇರ್ಕೊಬೇಕು ನಾನು ಇಂಜಿನಿಯರು ಡಾಕ್ಟ್ರು ಆಗಬೇಕು ಅಂತ ಹೇಳಿ ನನಗೆ ಸೈನ್ಸ್ ಕೊಡಿಸಿದ್ರು ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಸೈನ್ಸ್ ಓದಿದೆ ಆದರೆ ನನಗೆ ಡ್ರಾಯಿಂಗ್ ಕಡೆಗೆ ಹುಚ್ಚಿರೋದು ಆದರೆ ಅದನ್ನ ಬಿಡೋದಕ್ಕೆ ಆಗ್ತಾ ಇರಲಿಲ್ಲ ಏನೋ ಒಂದು ಕಾರಣಾಂತರದಿಂದ ನಾನು ಅದನ್ನು ಬಿಟ್ಟು ಬಿಟ್ಟು ಸುಮ್ಮನೆ ಇದ್ದೆ ಯಾವಾಗ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ ಅಲ್ಲಿ ಡ್ರಾಯಿಂಗು ನನಗೆ ಜೊತೇಲೆ ಬರಿಬೇಕಾಗಿ ಬಂತು ನಾನು ಎಲ್ಲರ್ಗಿಂತ ಚೆನ್ನಾಗಿ ಬರಿತಾ ಇದ್ದೆ ಅದನ್ನ ನೋಡಿದಂತ ಜನಗಳು ನನ್ನ ಪಕ್ಕದಲ್ಲಿ ಇದ್ದ ಫ್ರೆಂಡ್ಸ್ಗಳು ಎಲ್ರು ನಿನ್ನ ಡ್ರಾಯಿಂಗ್ ಬಿಡಿಸು ಚೆನ್ನಾಗಿರುತ್ತೆ ನೀನು ಡ್ರಾಯಿಂಗ್ ಬಿಡಿಸು ಚೆನ್ನಾಗಿರುತ್ತೆ ಅಂತೇಳಿದರು ಆಗ ನಾನು ಡ್ರಾಯಿಂಗ್ ಕ್ಲಾಸಿನಲ್ಲಿ ಕಲಿತು ಡ್ರಾಯಿಂಗ್ ಮಾಷ್ಟ್ರ್ ಆದೆ ಡ್ರಾಯಿಂಗಲ್ಲಿ ಒಂದು ಡಿಗ್ರಿನೂ ತಗೊಂಡೆ ತಗೊಂಡು ಈಗ ನಾನು ಡ್ರಾಯಿಂಗ್ ಕ್ಲಾಸನ್ನು ತಗೊಳ್ತಾ ಇದ್ದೀನಿ ವರ್ಕ್ಶಾಪ್ಗಳ್ನು ತಗೊಳ್ತೀನಿ ವರ್ಕ್ಶಾಪ್ಗಳನ್ನ ತಗೊಂಡು ಊರೂರು ಸುತ್ತಿಕೊಂಡು ವರ್ಕ್ಶಾಪ್ಗಳನ್ನು ತಗೋಳ್ತಾ ಇದ್ದೀನಿ ಡ್ರಾಯಿಂಗ್ ಕ್ಲಾಸ್ಗಳು ತಗೋಳ್ತೀನಿ ಡ್ರಾಯಿಂಗ್ ಕ್ಲಾಸ್ಗಳು ತಗೊಬೇಕಾದರೆ ಅದರಲ್ಲಿ ಮೂರು ಥರ ವಿದ್ಯಾರ್ಥಿಗಳು ಬರ್ತಾರೆ ಒಬ್ಬರು ಡ್ರಾಯಿಂಗ್ ತುಂಬ ಇಷ್ಟಪಟ್ಟು ಬರೆಯುವಂಥ ವಿದ್ಯಾರ್ಥಿಗಳು ಬರ್ತಾರೆ ಇಲ್ಲಾಂದರೆ ಡ್ರಾಯಿಂಗನ್ನ ಸುಮ್ಮನೆ ಹಾಬಿಯಾಗಿ ಬಿಡ್ಸೋದಕ್ಕೋಸ್ಕರನು ಬರೋವ್ರು ಇದ್ದಾರೆ ಮೂರನೇ ವಿದ್ಯಾರ್ಥಿಗಳು ಇದ್ದಾರಲ್ಲ ಡ್ರಾಯಿಂಗ್ ಒಂದು ಫ್ಯಾಶನು ಫ್ಯಾಶನ್ ಥರ ಮಾಡ್ಕೊಂಡು ಬರೋವರಿದ್ದಾರಲ್ಲ ಅವ್ರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಯಾಕೆಂದರೆ ಅವರಿಗೆ ಡ್ರಾಯಿಂಗನ್ನೋದು ಏನು ಅಂತಾನೆ ಗೊತ್ತಿಲ್ಲ ಆದರೆ ಡ್ರಾಯಿಂಗ್ ಕಲಿಬೇಕು ನಾನು ಡ್ರಾಯಿಂಗ್ ಮಾಷ್ಟ್ರಾಗಬೇಕು ಡ್ರಾಯಿಂಗಲ್ಲಿ ಹುಚ್ಚುತನ ಇರ್ತದೆ ಹುಚ್ಚು ಅದು ಕಂಟ್ ಕಮ್ಮಿ ಮಾಡೋಕ್ಕಾಗಲ್ಲ ಅನಿಸುತ್ತೆ ನನಗೇನೊ ನಾನೆಂದ್ಕೊಂಡಿರೊ ಪ್ರಕಾರ ಡ್ರಾಯಿಂಗ್ ಒಂದು ಕಲೆ ಆ ಕಲೆನ ಕರಗತ ಮಾಡಿಕೊಂಡ್ರೆ ಅದು ದೇವ್ರ ಕಲೆ ಅದು ದೇವ್ರು ನಾವು ಎಲ್ಲ ರೀತಿಯ ಡ್ರಾಯಿಂಗ್ಗಳನ್ನು ಬರಿಬೋದು ಆದರೆ ನಮಗೆ ಮನಸಲ್ಲಿ ಯಾವ ರೀತಿ ಡ್ರಾಯಿಂಗ್ ಇಷ್ಟ ಇರುತ್ತೋ ಅದು ನಮ್ಮ ಕೈಯಲ್ಲಿ ರೂಪವಾಗುತ್ತೆ ಅನಿಸುತ್ತೆ ಅನ್ಸುತ್ತೆ ಆ ರೂಪ ಮಾಡುವಂತ ಇದೆ ನನ್ನ ತುಂಬ ಒಳ್ಳೆಯ ಈ ಜೀವ್ನದಲ್ಲಿ ಒಳ್ಳೆಯ ಪಾಠ ಕಲಿಸ್ತು ನಾವು ಒಂದನ್ಕೊಂಡಿದ್ವಿ ಏನಪ್ಪ ಇದು ಡ್ರಾಯಿಂಗನ್ನ ಕಲಿಯೋಕೆ ಮೂರು ಥರ ವಿದ್ಯಾರ್ಥಿಗಳು ಬರ್ತಾರೆ ಅಂದ್ಕೊಂಡಿದ್ರೆ ಆದರೆ ಒಬ್ಬ ವಿದ್ಯಾರ್ಥಿ ನನಗೆ ಬಹಳ ಇಷ್ಟವಾದಂತ ವಿದ್ಯಾರ್ಥಿ ಡ್ರಾಯಿಂಗನ್ನೆ ತಮ್ಮ ಪ್ರೊಫೆಷನ್ ಡ್ರಾಯಿಂಗೇ ತಮ್ಮ ಪ್ಯಾಷನು ಡ್ರಾಯಿಂಗೇ ತಮ್ಮ ಫ್ಯಾಷನು ಅಂತ ಅಂದ್ಕೊಂಡ್ ಬಂದವ್ನು ಡ್ರಾಯಿಂಗಿಂದ ದೂರ ಉಳ್ಕೊಳಕ್ಕೆ ಕಲ್ತುಕೊಂಡ್ಬಿಟ್ಟ ಡ್ರಾಯಿಂಗಿಂದ ದೂರ ಉಳಕೊಳ್ತಾ ಇದ್ದಾನಲ್ಲ ಇವನು ಯಾಕೆ ಅಂತ ಅಂದ್ಕೊಳಕ್ ಸ್ಟಾಟ್ ಮಾಡಿದಾಗ ನಾವು ನೋಡಿದಾಗ ಅವನಲ್ಲಿ ಏನೋ ಅಂತ ಬಡ್ ಬದಲಾವಣೆ ಕಾಣಾಕೆ ಸ್ಟಾಟಾಯ್ತು ಆ ಬದಲಾವಣೆ ಏನು ಅಂದರೆ ಅವರ ಅಪ್ಪಂಗೆ ಅದು ತುಂಬ ಇಷ್ಟ ಇರಲಿಲ್ಲ ಅವನು ಓದಬೇಕು ಡಾಕ್ಟ್ರ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಯೋಚನೆ ಇತ್ತು ಆಗ ನಾನು ಅಂದ್ಕೊಳ್ತಾ ಇದ್ದೆ ಯಾರು ಇದನ್ನು ಪ್ರೋತ್ಸಾಹನೇ ಕೊಡಲ್ಲವಲ್ಲ ಇದನ್ಯಾರು ಇಷ್ಟನೇ ಪಡಲ್ಲವಲ್ಲ ಯಾಕೆ ಇದೊಂದು ಕಲೆ ಅಲ್ವಾ ಕಲೆನ ಯಾಕಿಷ್ಟ ಪಡ್ತಾ ಇಲ್ಲ ಅಂದರೆ ಎಲ್ಲನು ದುಡ್ಡಿನಿಂದೆ ಓಡೋಗ್ತಾ ಇದ್ದಾರೆ ದುಡ್ಡಿಂದೆ ಓಡೋಗೋದು ದುಡ್ಡಿಂದ ನಮ್ಮ ಜೀವನ ಆಗುತ್ತೆ ಅಂತ ಅಂದ್ಕೊಳ್ಳುದು ಡ್ರಾಯಿಂಗಿಂದ ಏನಾಗುತ್ತೆ ಅಂತ ಅಪ್ಪ ಅಮ್ಮನ ತಲೆಯಲ್ಲಿ ಅದು ಬಂದ್ಬಿಟ್ಟಿದ್ರಿಂದ ಮಕ್ಕಳಿಗು ಅದನ್ನೇ ಹೇಳಿಕೊಡ್ತಾ ಇದ್ದರು ಮಕ್ಕಳು ಅವ್ರ ಮಕ್ಕಳಿಗು ಅದನ್ನೇ ಹೇಳಿ ಕೊಡೋದು ಡ್ರಾಯಿಂಗನ್ನೋದು ಒಂದು ಕಲೆ ಒಂದು ದೇವರು ಕೊಟ್ಟಂತಹ ವರ ಯಾರು ಎಲ್ಲರಿಗು ಬರೋದಿಲ್ಲ ಅದು ನನಗೆ ಬಂದಿದೆ ಅದನ್ನು ನಾನು ನಾನು ಅದನ್ನು ಮುಂದುವರ್ಸ್ಕೊಂಡೋಗಿ ನನ್ನ ಜಿ ನಾನು ಮುಂದೆ ಅದನ್ನು ತುಂಬ ಎತ್ತರ ಜಿ ಎತ್ರಕ್ಕೆ ತಗೊಂಡೋಗಬೇಕು ಅಂತ ತಿಳ್ಕೊಬೇಕೇ ಹೊರತು ನಮ್ಮ ಕೈಯಲ್ಲಾಗೋದಿಲ್ಲ ನಮ್ಮ ಕೈಯಲ್ಲಿ ಬರೋದಿಲ್ಲ ನಮ್ಮಪ್ಪ ಬೈತಾರೆ ಅಂತ ನಾವು ಏನಕ್ಕು ತಿಳ್ಕೊಳ್ಳೋಕ್ಕೋಗ್ಬಾರ್ದು ಮತ್ತಿನ್ನೊಂದೇನಂದ್ರೆ ಅವ್ನು ಅವ್ನಲ್ಲಿ ನಾನು ಕಂಡು ಹಿಡಿದಿದ್ದೇನಂದ್ರೆ ಅವ್ನಿಗೊಂದು ಚೂರು ಪ್ರೋತ್ಸಾಹ ಕೊಟ್ಟಿದ್ದರೆ ಅವನು ದೊಡ್ಡ ಕಲೆಗಾರ ಆಗ್ತಾ ಇದ್ದ ಆದರೆ ಅವ್ರ ಅಪ್ಪ ಅಮ್ಮ ಪ್ರೋತ್ಸಾಹ ಕೊಡಲಿಲ್ಲ ಈ ಕಡೆ ನಮ್ಮ ಕೈಯಲ್ಲು ಪ್ರೋತ್ಸಾಹ ಕೊಡಾಕೆ ಆಗಲಿಲ್ಲ ಅವನು ಆಗ್ಲೇ ಇಲ್ಲ ಕೊನೆಗೆ ಯಾವುದೋ ಒಂದು ಮೆಕ್ಯಾನಿಕಲ್ ಕ್ಯಾ ಇಂಜಿನಿಯರಿಂಗಾದ ಒಂದು ಜ್ವಾಬ್ ಸೇರಿಕೊಂಡ ಅಲ್ಲಿದ್ದ ನಾನು ಸುಮ್ಮನೆ ಅವ್ನಿಗೆ ಫ್ರೆಂಡ್ ನಿಮ್ಮ ಫ್ರೆಂಡ್ ಚೆನ್ನಾಗಿದ್ದೀರ ಅವ ಅಂತ ಫ್ರೆಂಡ್ಸೆಲ್ಲ ಮಾಡಿಕೊಂಡು ಅವನಿಗೆ ಅದನ್ನು ಜಾಸ್ತಿ ಅವನಿಗೆ ಮನಸಿಗೆ ಹಚ್ಚೋಕೆ ಸ್ಟಾಟ್ ಮಾಡಿದೆ ಕಲಿತಾ ಕಲಿತಾ ಕಲಿತಾ ಎಂಥ ಕಲೆಗಾರ ಆದ ಅಂದರೆ ಈಗ ಮೈಸೂರಿನಲ್ಲಿ ನಂಬರ್ ಒನ್ ಚಿತ್ರ ಬಿಡಿಸೊವಂತ ಕಲೆಗಾರ ಆದ ಡ್ರಾಯಿಂಗ್ ಕ್ಲಾಸನ್ನು ಯಾರತ್ತಿರ ತಗೊಳ್ಳದೇ ಹೋದರು ಅವನತ್ತಿರ ತಗೊಳ್ತಾರೆ ಈಗ ನನಗೆ ಗುರುವಾಗಿದ್ದಾನೆ ಅಂತಹ ಶಿಷ್ಯ ನನಗೆ ಗುರುವಾಗಿದ್ದಾನೆ ಅನ್ನೋದೆ ಒಂದು ತುಂಬ ಸಂತೋಷದ ವಿಚಾರ ಮತ್ತೆ ಇನ್ನೊಂದು ಏನೆಂದ್ರೆ ನಾವು ಅನುಭವವನ್ನು ಮಾ ಅನುಭವ ಮಾಡ್ಕೊಳ್ಳೊದ್ಕಿಂತ ಅನುಭವ ನಮಗೆ ಆಗಿಬಿಡುತ್ತೆ ಅನ್ಸುತ್ತೆ ಯಾ ನಾವು ಕಲಿಸ್ತಾ ಇರಬೇಕಾದ್ರೆ ಬರುವಂತ ವಿದ್ಯಾರ್ಥಿಗಳು ಅವರಲ್ಲಿರುವಂತಹ ಚುರುಕುತನ ಅವರಲ್ಲಿರುವಂತ ದಡ್ಡತನ ಅವರಲ್ಲಿರುವಂತ ಎಲ್ಲ ವಿಚಾರಗಳ್ನು ನಮಗೆ ಬಹಳ ಬಹಳ ಒಳ್ಳೆಯ ಖುಷಿ ಕೊಡುತ್ತೆ ನಾವು ಕಲಿಸ್ತಾ ಇರಬೇಕಾದ್ರೆ ಅವರು ಮಾಡುವಂತ ದಡ್ಡತನ ನಮಗೆ ಭಾಳ ಖುಷಿ ಕೊಡುತ್ತೆ ನಾವು ಹೇಳಿಕೊಡ್ಬೇಕಾದ್ರೆ ಅವ್ರು ನಮ್ಮನ್ನೆ ಗುರುಗಳು ನಮ್ಮನ್ನೆ ದೊಡ್ಡವರು ಅನ್ನೋ ರೀತಿ ನೋಡಿದಾಗ ನಮಗೆ ಏನೋ ಒಂಥರ ಅಹಂ ನಮಗೇನೊ ಒಂಥರ ಖುಷಿ ಎಲ್ಲ ಸೇರಿಕೊಂಡು ನಮ್ಮನ್ನು ತುಂಬ ಕಲಿತೀವಿ ಅವರಿಂದಾನು ನಾವು ಕಲಿಯುವಂತದ್ದು ತುಂಬ ಬಹಳ ಇರುತ್ತೆ ಒಂದೊಂದ್ಸಲ ಅವರೇ ನಮ್ಗೆ ಗುರುಗಳಾಗಿ ಬಿಡ್ತಾರೆ ಆ ರೀತಿ ಅವರೇ ಡ್ರಾಯಿಂಗ್ ತುಂಬ ಚೆನ್ನಾಗಿ ಬರಿತಿರ್ತಾರೆ ನಮ್ಗಿಂತ ಆ ಥರದವ್ರು ತುಂಬ ಜನ ಇದ್ದಾರೆ ಇದನ್ನೆಲ್ಲ ಹೇಳೊಕೊಡೊದಕ್ಕೆ ನನಗೆ ತುಂಬ ಖುಷಿಯಾಗಿರುತ್ತೆ ಇದು ಒಂಥರ ಪ್ರೌಡ್ನೆಸ್ ಕೊಡುವಂತ ವಿದ್ಯೆ ನನಗಂತು ತುಂಬ ಪ್ರೌಡು ನಾನು ನಾನು ಒಬ್ಬ ಡ್ರಾಯಿಂಗ್ ಮಾಷ್ಟ್ರ್ ಅನ್ನೋಕ್ಕೆ ಖುಷಿ ಪಡ್ತೀನಿ ಥ್ಯಾಂಕ್ ಯು